ಬ್ಯಾಂಕಿಂಗ್ ಮತ್ತು ವ್ಯವಹಾರಗಳ ವಿಧಾನಗಳನ್ನು ಇಂಟರ್ನೆಟ್ ಬಂದಮೇಲೆ ಬಹಳಾ ಬದಲಾಯಿಸಿದೆ ಇಂಟರ್ನೆಟ್ಟು ಹೇಗೆ ಅಂತಂದರೆ ಮುಂಚೆ ಎಲ್ಲ ಆದರೆ ನಾವು ಯಾವುದೇ ಆಗಲಿ ಹಣ ಬಿಡಿಸ್ಕೊಳ್ಳೋದಾಗಿರ್ಭೌದು ಹಣ ಕಟ್ಟೋದಾಗಿರಬಹುದು ಫಿಕ್ಸೆಡ್ ಡೆಪಾಸಿಟ್ ಮಾಡೋದಾಗಿರಬಹುದು ಬೇರೆಯವರ ಅಕೌಂಟ್ಗೆ ನಾವು ಕಳ್ಸೋದಾಗಿರ್ಬಹುದು ಎಲ್ಲದಕ್ಕೂ ಕೂಡ ನಾವು ಬ್ಯಾಂಕಿಗೇ ಹೋಗಬೇಕಾಗಿತ್ತು ಅದು ಯಾವುದನ್ನೂ ನಾವು ಮನೆಯಿಂದ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಈಗ ಹೇಗಾಗಿದೆ ಅಂದರೆ ನಿಮಗ್ ಗೊತ್ತಾ ಇಂಟರ್ನೆಟಲ್ಲಿ ನಾವು ನೆಟ್ ಬ್ಯಾಂಕಿಂಗ್ ಅಂತ ಹೋಗ್ಬಿಟ್ರೆ ಇಂಟರ್ನೆಟ್ಟಿಂದಾನೇ ನಾವು ಎಲ್ಲವನ್ನೂ ಕಳಸ್ಬೌದು ಹಣ ಕಳಿಸ್ಬಹುದು ಬೇರೆಯವ್ರಿಗೆ ನಾವು ಒಂದು ಏನು ಫಿಕ್ಸೆಡ್ ಡೆಪಾಸಿಟ್ ಇಡಬಹುದು ಹಾಗೆ ನಾವು ಎ ಟಿ ಎಂ ಕಾರ್ಡ್ಗಳಿಗೆ ಅಪ್ಲೈ ಮಾಡಬಹುದು ಪಿನ್ ಚೇಂಜ್ ಮಾಡಬಹುದು ಎಲ್ಲಾದನ್ನೂ ನಾವು ಇಂಟರ್ನೆಟ್ಟೆ ನಮಗೆ ಎಲ್ಲ ವಿಧಾನಗಳನ್ನು ಒದಗಿಸಿದೆ ನಮಗೆ ಅದು ಯಾವ್ದು ಬೇಕಾದ್ರೂ ನಾವು ಮನೆಯಿಂದಾನೇ ಮಾಡ್ಬೌದು ಇನ್ನೂ ಇವಾಗ ಮೊಬೈಲ್ನಿಂದಾನೇ ನಾವು ಈ ಬ್ಯಾಂಕಿಂಗ್ಗಳನ್ನು ಎಲ್ಲದನ್ನೂ ವ್ಯವಹಾರಗಳನ್ನು ಎಲ್ಲದನ್ನೂ ನಾವು ಮೊಬೈಲ್ನಿಂದಾನೇ ಮಾಡ್ಬೌದು ಹೇಗೆ ಅಂತಂದರೆ ಆಯಾ ಬ್ಯಾಂಕಿಗೆ ಒನ್ನೊಂದು ಅಪ್ಲಿಕೇಷನ್ಗಳನ್ನು ಕೊಟ್ಟಿದ್ದಾರೆ ಬ್ಯಾಂಕ್ನವರು ಅದನ್ನು ನಾವು ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರೆ ನಾವು ಆ ಅದರ ಮುಖಾಂತರ ನಾವು ಲಾಗಿನ್ ಆಗಿ ಅದರಲ್ಲೇ ನಾವು ಹಣ ಕಳಿಸ್ಬಹುದು ಫಿಕ್ಸೆಡ್ ಡೆಪಾಸಿಟ್ ಮಾಡಬಹುದು ಪಿನ್ ಚೇಂಜ್ ಮಾಡಬಹುದು ಯಾವುದೇ ರೀತಿಯಂತಹ ವ್ಯವಹಾರಗಳನ್ನ ಕೂಡ ಮಾಡಬಹುದಾಗಿದೆ ಇವಾಗ ಹಾಗೆ ಹಣ ಕಟ್ಟೋದಕ್ಕೆ ಮುಂಚೆ ಎಲ್ಲ ನಾವು ಬ್ಯಾಂಕಿಗೇ ಹೋಗಬೇಕಾಗಿತ್ತು ಆದರೆ ಈಗ ಎ ಟಿ ಎಂ ಮೆಷಿನ್ಗಳಲ್ಲೇ ನಾವು ಹಣಾನು ಕೂಡ ಖಾತೆಗೆ ಇದು ಮಾಡ್ಬೌದು ಜಮಾ ಮಾಡಬಹುದು ಕಟ್ಟಬಹುದು ಆ ವಿಧಾನವನ್ನು ಕೂಡ ಬ್ಯಾಂಕ್ನವರು ಇವಾಗ ಇಂಟರ್ನೆಟ್ ಸಹಾಯದಿಂದ ಅದನ್ನೂ ಕೂಡ ಮಾಡಿದ್ದಾರೆ ಹಾಗಾಗಿ ಇಂಟರ್ನೆಟ್ ಬಂದ ಮೇಲೆ ನಮ್ಮ ವ್ಯವಹಾರಗಳೆಲ್ಲ ಮಾಡೋ ಅಂಥದ್ದು ಕೂಡ ತುಂಬ ಸುಲಭ ಆಗಿದೆ ಬ್ಯಾಂಕಿಗೆ ಹೋಗಿ ಲೈನಲ್ಲಿ ನಿಂತು ಕಾಯೋ ಅಂತಹ ಸಮಸ್ಯೆ ಇರೋದಿಲ್ಲ ಈಗ ನಮಗೆ ಯಾವಾಗ ಬೇಕೋ ನಾವು ಆವಾಗ ನಾವು ಆನ್ಲೈನ್ ಬ್ಯಾಂಕಿಂಗ್ನ ಬ ಮೂಲಕ ಮೊಬೈಲ್ನಿಂದಾನೋ ಅಥವಾ ಕಂಪ್ಯೂಟರ್ನಿಂದಾನೋ ಯಾವ ಯಾವುದ್ರಿಂದ ಬೇಕಾದ್ರೂ ನಾವು ವ್ಯವಹಾರವನ್ನು ಮಾಡಬಹುದು ನಮ್ಮ ಸಮಯ ಕೂಡ ಇದರಿಂದ ನಮಗೆ ಉಳಿತಾಯ ಆಗತ್ತೆ ಸಮಯ ಕೂಡ ಎಲ್ಲದು ಸುಲಭ ಕೂಡ ಆಗತ್ತೆ